ಅದಕ್ಕೆ ಎಸ್ ಬಿ ಓಪನ್ ಮಾಡಲಿಕ್ಕೆ ರೇಷನ್ ಕಾರ್ಡ್ ಜೆರಾಕ್ಸು ಆಧಾರ್ ಕಾರ್ಡ್ ಜೆರಾಕ್ಸು ಪ್ಯಾನ್ ಕಾರ್ಡ್ ಜೆರಾಕ್ಸು ಮತ್ತು ಎರಡು ಫೋಟೋಸ್ ಬೇಕಾಗುತ್ತೆ ಮತ್ತೆ ಹ್ಞೂ ಹೇಳಿ ಸರ್ ಹೇಳಿ ಹಾಂ ನಿಮಗೆ ಮಿನಿಮಮ್ ಬ್ಯಾಲೆನ್ಸೂ ನೂರುರೂಪಾಯಿ ಆಗುತ್ತೆ ಚಕ್ ಬುಕ್ ಬೇಕೆಂದ್ರೆ ಐದುನೂರು ರೂಪಾಯಿ ತುಂಬೇಕಾಗುತ್ತೆ ಹಾಂ ಎ ಟಿ ಎಮ್ ಕಾರ್ಡ್ ಬೇಕಾಗಿದ್ದರೆ ಸಿಗ್ತು ಸಿಗುತ್ತೆ ಒಂದು ಒಂದು ಒಂದು ವಾರ ಹದಿನೈದು ದಿನ ಆಗ್ಬೋದು

ನಮ್ಮಲ್ಲಿ ಲೋನ್ ಫೆಸಿಲಿಟಿ ಅಂದರೆ ಕ್ಯಾಶ್ ಕ್ರೆಡಿಟ್ ಲೋನ್ ಇದೆ ಜಾಮೀನು ಸಾಲ ಇದೆ ಬಂಗಾರದ ಸಾಲ ಇದೆ ಕ್ಯಾಶ್ ಕ್ರೆಡಿಟಿಗೆ ಹತ್ತುವರೆ ಪರ್ಸೆಂಟ್ ಇದೆ ಜಾಮೀನು ಸಾಲಕ್ಕೆ ಬಾ ಟ್ವೆಲ್ ಪರ್ಸೆಂಟ್ ಇದೆ ಮತ್ತೆ ಬಂಗಾರ ಸಾಲಕ್ಕೆ ಒಂಬತ್ತು ಪರ್ಸೆಂಟ್ ಇದೆ

ವೆಹಿಕಲ್ ಲೋನು ಹೊಸ ವೆಹಿಕಲ್ ಮಾತ್ರ ಹ್ಞೂ ಅದಕ್ಕೆ ಪರ್ಸ್ನಲ್ ಹಾಂ ಹೇಳಿ ಪರ್ಸ್ನಲ್ ಕಾರಿಗೆ ಆದರೆ ನೈನ್ ಪರ್ಸೆಂಟು ಮತ್ತೆ ಬೈಕಿಗೆ ಆದರೆ ಟೆನ್ ಪರ್ಸೆಂಟ್ ಇದೆ ವೆಹಿಕಲ್ಲು

ಹಾಂ ಹೌದು ನೀವು ಮಿನಿಮಮ್ ಬ್ಯಾಲ ಇದೂ ಎಸ್ ಬಿಯಲ್ಲಿ ಎಷ್ಟು ಬೇಕಿದ್ದರು ತುಂಬೋದು ಆದ್ರೆ ತೆಗಿಯೋದು ಮಾತ್ರ ಒಂದು ದಿನಕ್ಕೆ ಫೋರ್ಟಿ ನಲವತ್ತೊಂಬತ್ತು ಸಾವಿರ ಮಾತ್ರ ಆಗುತ್ತೆ ಓಕೆ ಸರ್ ಬನ್ನಿ ನಾಳೆ ಬನ್ನಿ ಓಕೆ